ಮನೆ ಹೆಣ್ಣುಮಕ್ಳು ಮನೆ ಹೆಣ್ಮಕ್ಳು ಅಂದ ತಕ್ಷಣ ಮೊದಲು ಮಾಡೋದು ಅಡಿಗೆ ಅಡಿಗೆ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರ ಪ್ರಯತ್ನ ಮಾಡುದಂದರೇನು ಅವ್ರವ್ರ್ದೇ ಆದಂಥ ಒಂದು ಕೆಲವು ಪದ್ಧತಿಗಳನ್ನು ಹಾಕೊಂಡಿರ್ತಾರ ಹಂಗಂದ್ರೆ ಈ ಕೆಲವು ಕಡೆ ಅಂತಂದ್ರೆ ಬೆಂಗ್ಳೂರು ಕಡೆ ಜೋಳದ ರೊಟ್ಟಿನ ಒಂದು ರೀತಿ ಮಾಡ್ತಾರ ಅವ್ರು ಬೋಗುಣಿ ಒಳಗೆ ನೀರು ಕಾಯಿಸಿ ಅದ್ರೊಳಗೇನ ಹಿಟ್ಟು ಹಾಕಿ ಅಲ್ಲೇ ಒಂದು ಸ್ವಲ್ಪ ನಾದಿಕೊಂಡು ಮಾಡ್ತಾರ ಆದ್ರೆ ನಮ್ಮ ಈ ಉತ್ರ ಕರ್ನಾಟಕದ ಕಡೆ ಹುಬ್ಬಳ್ಳಿ ಧಾರ್ವಾಡ ಕಡೆ ಬಂದಾಗ ಎಲ್ಲರೂ ಏನ್ಮಾಡ್ತರಂದ್ರೆ ಗ್ಯಾಸ್ ಕಟ್ಟೆ ಮೇಲೆ ಹಿಟ್ಟು ಹಾಕಿ ಅದನ್ನು ಗುಂಡಗೆ ಮಾಡಿ ಅದ್ರೊಳಗೆ ಬಿಸ್ನೀರು ಹಾಕಿ ನಾದಿ ಮಾಡಿದ್ರೆ ಜೋಳದ ಬಿಸಿ ಬಿಸಿ ಜೋಳದ ರೊಟ್ಟಿ ಹೆಂಗಿರ್ತಾವೆ ಅಂದ್ರೆ ಬುರು ಬುರು ಉಬ್ಬಿದ ರೊಟ್ಟಿ ಕೆಂಪು ಖಾರ ತುಪ್ಪ ಚಟ್ನಿಪುಡಿ ಬದ್ನೆಕಾಯಿ ಪಲ್ಯ ಜೊತೆ ತಿನ್ನಲಿಕ್ಕೆ ಇನ್ನೂ ರುಚಿ ಆಗಿರ್ತದೆ ಅದು ಕೆಲವು ಪದ್ಧತಿಗಳು ಅಂದ್ರೆ ಬೆಂಗ್ಳೂರು ಕಡೆ ಬೇರೆ ಮಾಡ್ತಾರ ಇದನ್ನು ಜೋಳದ ರೊಟ್ಟಿ ಮೈಸೂರು ಕಡೆ ಬೇರೆ ಬೇರೆ ಥರನೇ ಮಾಡ್ತಾರ ಬೇರೆ ಥರ ಮಾಡುದ್ರದಿಂದ ಅದ್ರ ರುಚಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಅಂದ್ರೆ ಬೇರೆ ಬೇರೆ ಥರ ಟೇಸ್ಟ್ ರುಚಿ ಒಳಗೂ ಬೇರೆ ಬೇರೆ ಥರ ಬರ್ತದೆ ಬೇರೆ ಬೇರೆ ಥರ ಬಂದಾಗ ಅದನ್ನು ಇನ್ನೂ ನಮ್ಮ ಪದ್ಧತಿ ಒಳಗೆ ಹೆಂಗದೆ ನಾವು ಮಾಡ್ಕೊಬೋದು ಇನ್ನು ಗುಜರಾತಿ ಕಡೆ ಢೋಕ್ಲಾ ಅಂತ ಮಾಡ್ತಾರ ಅವರೆಲ್ಲ ಏನ್ಮಾಡ್ತಾರ ಒಬ್ಬೊಬ್ಬರು ಕಡ್ಲೆಬ್ಯಾಳಿ ನೆನೆ ಹಾಕಿ ಅದನ್ನು ರುಬ್ಬಿ ಅದನ್ನೆಲ್ಲ ಮಾಡ್ತಾರ ಆದ್ರೆ ನಾನು ನಾವೆಲ್ಲ ಈ ಕಡೆ ಹೆಂಗೆ ಮಾಡ್ತೀವಿ ಅಂತಂದ್ರೆ ಅದನ್ನು ಎರಡು ಎರಡು ತಾಸು ಮುಂಚೆ ಕಡ್ಲೆಹಿಟ್ಟನ್ನ ಮೊಸರು ಸಕ್ರೆ ಹಾಕಿ ಉಪ್ಪು ಹಾಕಿ ಕಲಸಿ ಇಟ್ಟುಬಿಡ್ತೀವಿ ಮಸ್ರೊಳಗೆ ಮಸ್ರೊಳಗೆ ಹಾಕಿ ಕಲಸಿ ಇಟ್ಟಾಗ ಅದು ಹೊಂದ್ಕೊತದೆ ಹಿಟ್ಟಿನ ಜೊತೆ ಹಾಲು ಸಮ್ ಮೊಸರು ಇವೆಲ್ಲ ಅದ್ರ ಜೊತೆ ಹೊಂದ್ಕೊತದೆ ಹೊಂದ್ಕೊಂಡು ಆದ ಮೇಲೆ ಏನಾಗ್ತದೆ ಎರಡು ತಾಸು ಬಿಟ್ಟು ಅದನ್ನು ಏನ್ಮಾಡ್ತೀವಿ ಅದಕ್ಕೊಂದು ಸ್ವಲ್ಪ ನಾವೇನು ಅಡಿಗಿಗೆ ಯೂಸ್ ಮಾಡ್ತೀವಲ್ಲ ಅದು ಎಣ್ಣೆ ಆಮೇಲೆ ಸ್ವಲ್ಪ ಇನೋ ಹಾಕಿ ಅದ್ರಾಗ ಉಪ್ಪು ಸಕ್ರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅದನ್ನು ಕರಗಿ ಕೈಯಾಡಿಸಿ ನಾವೇನು ಮಾಡ್ತೀವಿ ಸ್ಟೀಮ್ ಮಾಡ್ತೀವಿ ಅಂದ್ರೆ ಉಗಾದೊಳಗೆ ಅದನ್ನು ಬೇಯಿಸ್ತೀವಿ ಇದನ್ನು ನಾವು ಈ ಕಡೆ ಮಾಡ್ತೀವಿ ವ ಧಾರ್ವಾಡ ಕಡೆ ಹೀಗೆಲ್ಲ ಮಾಡ್ತೀವಿ ಆದ್ರೆ ಇದರ ಇದನ್ನು ಗುಜರಾತ್ ಕಡೆ ಅವ್ರು ಬೇರೆ ಥರನೇ ಮಾಡ್ತಾರೆ ಹಂಗೆ ಪದ್ಧತಿಗಳು ಬೇರೆ ಬೇರೆ ಕಡೆ ಇದ್ರೂ ಟೇಸ್ಟ್ ಈ ಢೋಕ್ಲಾದ ಟೇಸ್ಟ್ ಬೇರೆ ಥರನೇ ಬರ್ತವೆ ಆಮೇಲೆ ಇನ್ ಇನ್ನೂ ಹೇಳಬೇಕು ಅಂತಂದರೆ ಈ ಎಲ್ಲೇ ಇರಲಿ ಹೆಂಗೇ ಇರಲಿ ಒಂದು ಏನು ಹೇಳ್ಬೋದು ಮಾಡೋ ಪದ್ಧತಿಗಳು ಹೆಂಗೆ ಇರ್ತವೆ ಅಂತಂದ್ರೆ ಒಬ್ಬೊಬ್ಬರು ಉಳ್ಳಾಗಡ್ಡೆ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಉಪಯೋಗ ಮಾಡ್ಕೊತಾರೆ ಅಡ್ಗೆ ಒಳಗೆ ಈ ಕೆಲವೊಬ್ರು ಉತ್ರ ಭಾರತನೇ ಆಗಿರ್ಬೋದು ಆದ್ರೆ ಇವ್ರು ಏನು ಮಾಡಿರ್ಬೋದು ಸಾರಿ ಉತ್ರ ಕರ್ನಾಟಕದ ಕಡೆ ಏನು ಮಾಡ್ಬೋದು ಎಲ್ಲರೂ ಏನ್ಮಾಡ್ತಾರೆ ಇಂಗು ಹಾಕ್ತಾರ ನಾವೆಲ್ಲ ಏನು ಮಾಡ್ತೀವಿ ಅಡ್ಗೆಗೆ ಅಂತಂದರೆ ಇಂಗು ಮತ್ತು ಮ ತೆಂಗು ಅಂದ್ರೆ ತೆಂಗಿನ್ಕಾಯನ್ನ ನಾವು ಅಡ್ಗೆ ಒಳಗೆ ಭಾಳಷ್ಟು ಯೂಸ್ ಮಾಡ್ತೀವಿ ಯೂಸ್ ಮಾಡುದರಿಂದ ಅದು ಅಡ್ಗೆ ಇದು ರುಚಿನ ಫುಲ್ ಬ್ಯಾರೆನೇ ಬರ್ತದೆ ಬೆಳ್ಳುಳ್ಳಿ ಹಾಕಿ ಮಾಡುದ್ರದಿಂದ ಉಳ್ಳಾಗಡ್ಡೆ ಹಾಕಿ ಮಾಡೋದರಿಂದ ಅಡ್ಗೆ ಹೆಂಗೆ ಟೇಸ್ಟ್ ಬರ್ತದೆ ಹಂಗೆ ಆದ್ರೆ ಬೆಳ್ಳುಳ್ಳಿ ಮ ಇಂಗು ಮತ್ತು ತೆಂಗು ಅಂದ್ರೆ ತೆಂಗಿನಕಾಯಿ ಹಾಕಿ ಮಾಡಿದ ಅಡಿಗೆ ಭಾಳ ಡಿಫ್ರೆನ್ಸ್ ಆಗ್ತದೆ ವಿಭಿನ್ನ ರೀತಿಯಾದಂಥ ಒಂದು ರುಚಿಯನ್ನು ನಾವು ಅದ್ರೊಳಗೆ ಕಾಣ್ತೀವಿ ಅಂತಂದರೆ ಈಗ ನಾವು ಕೆಲವ್ರೆಲ್ಲ ಪಲ್ಯಕ್ ಏನು ಮಾಡ್ತಾರ ಬೆಳ್ಳುಳ್ಳಿ ಉಳ್ಳಾಗಡ್ಡೆ ಕ ಅದನ್ನು ಮಿಕ್ಸರಿಗೆ ಹಾಕಿ ಕೊಬ್ಬರಿ ಎಲ್ಲ ಮಿಕ್ಸರಿಗೆ ಹಾಕಿ ಅದನ್ನು ಹಾಕ್ಬಿಡ್ತಾರ ನಾವೆಲ್ಲ ಏನ್ಮಾಡ್ತೀವಿ ಅದನ್ನು ಕೊಬ್ಬರಿ ಹೆರಿತೀವಿ ಹೆರದು ಹಾಕೂದ್ರಿಂದಲೂ ಅದು ಬೇರೆ ಥರನೇ ಬರ್ತದೆ ರುಚಿ ಹಾಂ ಅದು